ನಮ್ಮ ಆರೋಗ್ಯಕರ ಜೀವನ್ದಲ್ಲಿನ ಶೈಲಿಯಲ್ಲಿ ನಾವು ಕ್ರೀಡೆಗಳನ್ನ ಹೇಗೆ ಆಡ್ತೀವಿ ವ್ಯಾಯಾಮ ಹೇಗೆ ಮಾಡ್ತೀವಿ ಮತ್ತು ನಾವು ಏನು ಫುಡ್ಸ್ ತಿಂತೀವಿ ಮತ್ತು ಹೀಗೆ ಕೆಲವು ಖಾಯಿಲೆಗಳ ಹೆಂಗೆ ತಡೆಗಟ್ಟೋದು ಮತ್ತು ಕ್ರೀಡೆ ಮನೋಭಾವ ಹೆಂಗೆ ಅಭಿವೃದ್ಧಿಪಡ್ಸದು ಇದು ಎಲ್ಲ ಹೆಂಗೆ ಮಾಡಬೇಕಂದ್ರೆ ನಮ್ಮ ಜೀವನದಲ್ಲಿ ನಾವು ದಿನಾ ಬೆಳಿಗ್ಗೆ ಬೇಗ ಏಳಬೇಕು ಮುಖ ತೊಳೀಬೇಕು ಮತ್ತು ಇದು ಏನು ಜೀವನದ ಎಲ್ಲ ಈಗ ದಿನಾ ಬೆಳಿಗ್ಗೆ ಮುಂಚೆ ದಿನಾ ಬೆಳಿಗ್ಗೆ ಮುಂಚೆ ಮತ್ತೆ ಈಗ ಬೇಗ ಎದ್ದು ರನ್ನಿಂಗ್ ಮಾಡಬೇಕು ರನ್ನಿಂಗ್ ಮಾಡೋದರಿಂದ ಏನಾಗುತ್ತೆ ನಮ್ಮ ಮಸಲ್ಸ್ ಬಿಲ್ಡ್ ಕಾಲಿನ ಮಸಲ್ಸ್ಗಳು ಬಿಲ್ಡಾಗುತ್ತೆ ನಮ್ಮ ದೇಹದ ರಕ್ತ ಸಂಚಲನ ಜಾಸ್ತಿ ಆಗುತ್ತೆ ಮತ್ತು ರಾ ಬ್ಲಡ್ ಫ್ರೆಷರ್ ಕಡಿಮೆ ಆಗುತ್ತೆ ನಮಗೆ ಮತ್ತು ಏನು ಈಗ ಈ ಕ್ರೀಡೆಗಳು ಆಡೋದ್ರಿಂದ ಭಾಳ ಉಪಯೋಗ ಇದೆ ನಮಗೆ ಈಗ ಏನಪ್ಪ ಅಂತ ಅಂತ ಹೇಳಿದ್ರೆ ಕ್ರೀಡೆಗಳನ್ನು ಆಡ್ತೀವಿ ಆಡ್ತಾ ಇರ್ತೀವಿ ನಮ್ಗೆ ಯಾವುದೇ ಥರ ಖಾಯಿಲೆಗಳು ಬರೋಲ್ಲ ಮತ್ತು ನಾವು ಆಡದೆ ಸುಮ್ಮನೆ ಕೂತರೆ ನಮ್ಮ ಇದು ಏನು ಕೈಕಾಲುಗಳು ಏನು ಅಸ್ತವ್ಯಸ್ತವಾಗಿದೆ ಮತ್ತು ಬೊಜ್ಜು ಬರುತ್ತೆ ನಮಗೆ ಬೊಜ್ಜುಗಳು ಬರುತ್ತೆ ಹೀಗೆ ನಮಗೆ ತುಂಬ ಖಾಯಿಲೆಗಳು ಸಹ ಬರೋದಕ್ಕೆ ಸ್ಟಾರ್ಟ್ ಆಗ್ತವೆ ಅದೇ ಕ್ರೀಡೆ ಚಟುವಟಿಕೇಲಿ ಆ್ಯಕ್ಟಿವ್ ನಾವು ಇದ್ದರೆ ನಮಗೆ ಯಾವುದೇ ತರಹ ರೋಗಗಳು ಸಹ ಇರೋಲ್ಲ ಹಾಗಾಗಿ ಈಗ ಕ್ರೀಡೆಗಳನ್ನ ಆಡೋದು ಹೀಗೇ ಮಾಡ್ತಾ ಇರ್ಬೇಕು ಯಾವ್ದಾದ್ರೂ ಒಂದು ಚಟುವಟಿಕೆಗಳನ್ನ ಮಾಡ್ತಾ ಇದ್ದರೆ ಮತ್ತು ಈಗ ಎಲ್ಲ ಥರವೂ ಇದು ಖಾಯ್ಲೆಗಳು ಹರಡ್ತಾ ಇದ್ದಾವೆ ಸಾ ಕ ಸಾಂಕ್ರಾಮಿಕ ರೋಗಗಳಾಗಿರ್ಬೋದು ಇದು ಹೀಗೆ ಅವನ್ನ ಹೇಗೆ ತಡೆಗಟ್ಟೋದು ಅಂದರೆ ನಾವು ಈಗ ಒಂದು ಕೆಲಸ ಮಾಡ್ತೀವಿ ಕ್ರೀಡೆ ಆಡ್ತಾ ಇರ್ತೀವಿ ಮತ್ತು ಹಾಗೇ ಬಂದು ಮಲಗ್ತೀವಿ ಆ ಕಾಲಲ್ಲಿರೋ ಧೂಳು ಅದು ಇದು ಎಲ್ಲ ಸೇರಿ ನಮಗೆ ಒಂಥರ ಹುಷಾರಿಲ್ದೇರೋಂಗಾಗತ್ತೆ ಮತ್ತು ನಾವು ಅದೇ ಹುಷಾರಿಲ್ದಿರೋದ್ನೆ ಇಟ್ಕೊಂಡು ಮತ್ತೆ ನಾಳೆ ಆಡೋಕ್ಕೆ ಹೋಗ್ತೀವಿ ಯಾವುದು ಯಾವುದೋ ಒಂದು ಗೇಮ್ ಆಡ್ತೀವಿ ಏನೋ ಆಡ್ತೀವಿ ಅದರಿಂದ ಏನಾಗುತ್ತೆ ಅಂದರೆ ಪಕ್ಕದವನಿಗೂ ಹರ್ಡುತ್ತೆ ಅದು ಸಾಂಕ್ರಾಮಿಕ ರೋಗಗಳದ್ದು ಒಬ್ಬರಿಂದ ಒಬ್ಬರಿಗೆ ಹರಡ್ತಾ ಇರ್ತವೆ ಅವಾಗವಾಗ ಬರ್ತಾ ಇರ್ತವೆ ಅವು ಹಾಗಾಗಿ ನಾವು ಕ್ರೀಡೆಗಳನ್ನು ಆಡೋದ್ರ ಜೊತೆಗೆ ಸ್ವಚ್ಛತೇನ್ನೂ ಸಹ ಕಾಪಾಡ್ಕೋಬೇಕಾಗತ್ತೆ ಸ್ವಚ್ಛತೆ ಕಾಪಾಡ್ಕೊಳ್ಳೋದ್ರಿಂದ ಏನಾಗುತ್ತಪ್ಪ ಅಂತ ಹೇಳಿದ್ರೆ ಎಲ್ಲರಿಗೂ ಸಹ ಆರೋಗ್ಯ ಏರುಪೇರು ಆಗೋದು ತಡೆಗಟ್ಬೋದು ಮತ್ತು ಜೀವನದಲ್ಲಿ ಅವು ನಮಗೆ ಒಂಥರ ಕ್ರೀಡೆಗಳ ಮನೋಭಾವ ಹೆಚ್ಚಿಗೆ ಆಗಿರುತ್ತೆ ಈಗ ಆದ್ದರಿಂದ ಕ್ರೀಡೆಗಳು ಮಾಡೋದ್ರ ಜೊತೆಗೆ ನಾವು ವಿದ್ಯಾಭ್ಯಾಸಾನ್ನೂ ಸಹ ಚೆನ್ನಾಗೇ ಮಾಡಬೇಕು ವಿದ್ಯಾಭ್ಯಾಸವು ಎಷ್ಟು ಮುಖ್ಯ ಅಂದರೆ ಕ್ರೀ ಈಗ ಒಂದು ಸ್ಕೂಲಲ್ಲಿ ಯಾವುದೋ ಒಂದು ವಿದ್ಯಾಭ್ಯಾಸ ಕೇಂದ್ರದಲ್ಲಿ ಈಗ ಸ್ಪೋರ್ಟ್ಸು ಸಹ ಆಡಿಸ್ತಾರೆ ಸ್ಪೋರ್ಟ್ಸ್ ಆಡಿಸೋದ್ರಿಂದ ಏನಾಗುತ್ತೆ ಈಗ ಸ್ ನಾವು ಕ್ರೀಡೆಗಳನ್ನ ಕಲ್ತಿರ್ತೀವಿ ನಮ್ಮ ದೇಹವೂ ಚೆನ್ನಾಗಿರುತ್ತೆ ನಮ್ಮ ಮಸಲ್ಸ್ ಬಿಲ್ಡಾಗುತ್ತೆ ನಮ್ಮ ಬಾಡಿ ಚೆನ್ನಾಗಿರುತ್ತೆ ಬಾಡಿಗೆ ಹೈ ಪ್ರೆಜರ್ ಕಡಿಮೆ ಆಗುತ್ತೆ ನಮ್ಮ ಬಾಡಿಯಲ್ಲಿ ಬ್ಲಡ್ ಪ್ರೆಜರ್ ಕಡಿಮೆ ಆಗುತ್ತೆ ಹಾಗಾಗಿ ನಮಗೆ ಹೃದಯಾಘಾತ ಆಗುವಂತಹ ಸಂದರ್ಭ ಗಳು ಸಹ ಕಡಿಮೆ ಇರ್ತವೆ ಹೀಗಾಗಿ ನಾವು ಹೆಚ್ಚಿಗೆ ಒತ್ತಡವನ್ನು ಹಾಕ್ದೇ ಹಾಗೆ ನಮ್ಮ ನಮಗೆ ಏನು ಬತ್ ಬರುತ್ತೋ ಆ ಆಟಾನ್ನ ನಾವು ಆಡ್ತಾ ಇದ್ದರೆ ನಮಗೆ ನಮ್ಮ ಆರೋಗ್ಯವಂತ ಜೀವನ ಚೆನ್ನಾಗೇ ಇರುತ್ತೆ ಹಾಗಾಗಿ ಯ ಜೀವನದಲ್ಲಿ ಆಟಗಳು ಬಹಳ ಮುಖ್ಯವಾಗೇ ಇರುತ್ತವೆ ಮತ್ತು ಸಾಂಕ್ರಾಮಿಕ ಖಾಯಿಲೆಗಳನ್ನು ಬಗ್ಗೆ ಹೇಳಿದೆ ನಾನು ಅಲ್ಲಿ ಏನಪ್ಪ ಅಂದರೆ ಸ್ವಚ್ಛತೆಯನ್ನು ಕಾಪಾಡ್ಕೋಬೇಕು ಸ್ವಚ್ಛತೆ ಕಾಪಾಡೋದರಿಂದ ನಮ್ಗೆ ಯಾವುದೇ ತರಹ ರೋಗಗಳು ಬರೋಲ್ಲ ಮತ್ತು ಕ್ರೀಡಾ ಮನೋಭಾವ ಸಹ ಬೆಳೆಯುತ್ತೆ